ನಮ್ಮ ತೋಟದಾಗ ಬೆಳೆಸುವ ಬೆಳೆಸಿದ್ದು ಸಸ್ಯಗಳಂತೆಂದ್ರೆ ಬೇವಿಂದಾಗ್ಲಿ ಬೇವಿಂದ್ ಗಿಡದ್ದು ಸಸ್ಯಗಳಾಗಲಿ ಮಾವಿನ ಗಿಡದ ಸಸ್ಯ ಆಗಲಿ ಹುಣ್ಸಿನ್ಕಾಯ್ದು ಸಸ್ಯಗಳು ಇದೊಂದು ಭಾಳ ಕಷ್ಟ ಆಯಿತು ಏಕೆಂದ್ರೆ ಇದಕ್ಕೆ ಏನು ಸಣ್ಣದಾಗಿರ್ತಾವಲ್ಲ ಅವಾಗ ಬೆಳಸೋಕ್ಕೆ ಕಷ್ಟ ಏನಂತಂದ್ರೆ ಜಾಸ್ತಿ ಅವು ದನಗಳು ಬರೋದಾಗಲಿ ಆಡು ಹಂದಿ ಅಡಿ ಹಂದಿಗಳು ಇವೆಲ್ಲ ಬಂದು ಏನು ಮಾಡ್ತಾವ ಮುರಿತಾವ ಇದಕ್ಕೇನು ಮಾಡ್ತಾವ ಬಂದು ಇದು ಕಚ್ಚೋದಾಗ್ಲಿ ಅದ್ರದ್ದು ಪಂಟಿ ಮುರ್ದು ತಿನ್ ತಿನ್ನೋದಾಗ್ಲಿ ಹೀಗೆಲ್ಲ ಮಾಡ್ತಿರ್ತವ ಇದಕ್ಕೆಲ್ಲ ನೋಡ್ಕೊಂಡ್ಬಂದು ಭಾಳ ಜೋಪಾನ್ವಾಗಿ ನೋಡ್ಕೊಳ್ಬೇಕು ಸಣ್ಣ ಕೂಸ್ಗಳು ನೋಡ್ಕೊಂಡಿರುವಂಗೆ ನೋಡ್ಕೊಂಡೀವಿ ಆಯಿತು ಇದಕ್ಕೇನೆಂದ್ರೆ ಟೈಮ್ ಟೈಮಿಗೆ ತಿಂಗ್ಳಿಗೆ ಎರ್ಡೆಡು ಒಂದ್ವರೆ ತಿಂಗಳಿಗೆ ಇದಕ್ಕೆ ಗೊಬ್ಬರ ಹಾಕೋದಾಗಲಿ ಏನೇ ಒಂದು ಸ್ವಲ್ಪ ಔಷಧಿ ಬೇಕಾಗಿದ್ದ ಇದಕ್ಕೆ ಹಾಕ್ತಾಯಿರಬೇಕು ಆ ಟೈಮ್ನಾಗ ಹಾಕಿದರೆ ಇವು ಚೆನ್ನಾಗಿ ಇಳುವರಿ ಇದ್ರೆ ಛಂದ ಬರ್ತದ ಅಂಥೇಳ್ತಾರೆ ಅದ್ರ ಕಡೆಯಿಂದ ಇದು ಟೈಮ್ ಟು ಟೈಮ್ ಹಾಕಿದ್ದೆವು ಹಾಕಿದಾಗ ಇದ್ರದ್ದು ಚೆಂದ ಬೆಳವಣಿಗೆ ಆಯಿತು ಆಯಿತು ಇದಕ್ಕೆ ಚೆಂದ ಕಾಯ್ಕೊಂಡು ಹೋಗ್ಬೇಕು ಮೇನ್ ಅದಕ್ಕೆ ರೋಗ ರುಜಿ ಬರ್ಲಾದಂಗ ನೋಡ್ಕೊಳ್ಬೇಕು ಯಾವುದೋ ಪಂಟಿ ಏನಾರ ಬಂತು ರೋಗ ರುಜಿನ ಇತ್ತು ಅದ ಕಟ್ ಮಾಡೋದಾಗ್ಲಿ ಅದಕ್ಕೆ ತೆಗೆದಾಕಿ ಅದನ್ನ ನೋಡ್ಕೊಳ್ಬೇಕು ಜಾಸ್ತಿ ಜಾನುವಾರ್ಗಳು ತಿನ್ಬಾರ್ದು ಇದಕ್ಕೆ ಹೆಚ್ಚಿಗೆ ತಿಂದ್ರೆ ಅದು ಏನು ಬೆಳವಣಿಗೆ ಇರಲ್ಲ ಸಸ್ಯದಾಗ ಅವ್ಕೆ ನೋಡ್ಕೊಳ್ಬೇಕು ಅದಕ್ಕೆ ಬೇಲಿ ಹಾಕೋದಾಗ್ಲಿ ಯಾವುದೇ ಬೇಲಿ ಛಿಡಿದು ಬರ್ತಾವ ದನಗಳು ಹಕ್ಕಿ ಪಕ್ಷಿ ಯಾವುದೇ ಆಗ್ಲದು ಯಾವುದೇ ಥರದ್ದು ಅದಕ್ಕೆ ಒಂದು ಆ ಸಸಿಗಳಿದ್ದಾಗ ಅದಕ್ಕೆ ಚೆಂದ ನೋಡ್ಕೊಳ್ಬೇಕಂತ ಮತ್ತು ನೀರು ಮತ್ತು ಒಂದೊಂದ್ಸರ್ತಿ ಮಳೆ ಬರಲ್ಲ ಮಳೆ ಇರ್ಲಾದಂಗೆ ನಾವೇ ಒಯ್ದು ನೀರು ಬಿಡ್ಬೇಕದರಾಗ ಎಲ್ಲ ನೀರು ಹಾಕಬೇಕು ಇವೆಲ್ಲ ಸ್ವಲ್ಪ ಕಷ್ಟಗಳಿರ್ತಾವ ಈ ಕಷ್ಟಗಳು ದಾಟಾದಮೇಲೆ ಇದು ಒಂದ್ಸರಿ ಒಂದ್ಸರ್ತಿ ಇದು ಒಂದು ಒಂದು ಟೈಮ್ ಅದು ಚಾಲು ಆಯ್ತದ್ರದ್ದೆಲ್ಲ ಬೆಳವಣಿಗೆ ಚೆಂದ ಒಂದು ಒಂದು ಹೈಟಿಂದು ತಕ್ಕಂಗೆ ಬೆಳೀತಂತಂದ್ರೆ ಅದು ಮುಂದೆ ತಂತಾನೆ ಹೋಗ್ತದ ಮ್ಯಾಗ ಚೆನ್ನಾಗಿ ಬೆಳಿತಾವ ಅದ್ರದ್ದು ಏನು ಸಣ್ಣದು ಸಸ್ಯ ಆಗಿರ್ತದಲ್ಲ ಆ ಟೈಮ್ದಾಗ ನಾವು ನೋಡ್ಕೊಂಡ್ಬಂದು ಜವಬ್ದಾರಿ ಭಾಳಷ್ಟಿರ್ತದ ಇದಕ್ಕೆ ಮಣ್ಣಿಂದಾಗಲಿ ಅಂದರೆ ಅದ್ರದ್ದು ಮಣ್ಣಿನಾಗ ಒಂದ್ಸ್ವಲ್ಪ ಅಂಶ ಕಮ್ಮಿ ಇದ್ದ ಅಂತಂದರು ಆಗ್ಲೂ ಬೆಳೆಯಲ್ಲ ಅದ್ರ ಕುಂಠಿತ ಆಯ್ತದ ಅದ್ರ ಬೆಳವಣಿಗೆ ಆಗ ನಾವು ಏನು ಗೊಬ್ಬರ ಆಗಲಿ ಉಪ್ಪಾಗಲಿ ಏನೇನಿರ್ತಾವ ಅದ್ರ ಬಗ್ಗೆ ಎಲ್ಲ ಕೇಳ್ಕೊಂಡು ಅದು ತೋಟಗಾರಿಕೆ ಇಲಾಖೆಯಿಂದ ಕೇಳ್ಕೊಂಡು ಏನೇನದಕ್ಕೆ ಬೇಕು ಅದೆಲ್ಲ ಹಾಕಿ ಹಾಕಾದ್ಮೇಲೆ ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ಬೇಕು ನೋಡ್ಕೊಂಡು ನಾನು ಪಟ್ಟಿದ್ದಿದೆ ಕಷ್ಟಗಳು ಅದ್ರದ್ದು ಏನೇ ಮತ್ತು ರೋಗ ರುಜಿನ ಅದ್ರ ಬೇರುಗಳ್ದಾಗ ಒನ್ನೊಂದ್ಸರ್ತಿ ನಮ್ಮ ತೋಟದಾಗ ನಮ್ಮ ಹುಣ್ಸಿನ್ಕಾಯಿ ಗಿಡದಾಗ ಅದ್ರ ಬುಡದಾಗ ಹುಳ ಹ ತಿಂದಿತ್ತು ಆ ಹುಳ ಕಡಿದು ನಾವು ಟ್ರೀಟ್ಮೆಂಟ್ ಮಾಡ್ದೆವು ಅದಕ್ಕೆ ಒಂದ್ಸ್ವಲ್ಪ ಏನೇನು ಕೆಮಿಕಲ್ ಹಾಕಿ ಫಂಗಿಸೈಡಲ್ ಏನೋ ತಂದು ಹಾಕಿ ಮಾಡಿ ಅದಕ್ಕೆ ಮತ್ತೆ ಚೆಂದಾಯಿತು ಗಿಡ ಒಣಗಲಿಲ್ಲ ಛ ಹಾಗೆ ಸಸಿ ಚೆಂದ ಹತ್ಕೊಳ್ತು ಇವೆಲ್ಲ ಕಷ್ಟ ಇದ್ದವು ಈ ಕಷ್ಟಗಳು ನಾವು ಎಲ್ಲ ಎದುರಿಸಿ ಎಲ್ಲ ಮಾಡಾದ್ಮೇಲೆ ನಾವು ಒಂದು ಇದ್ರ ಮ್ಯಾಗೆ ಮಾಹಿತಿ ಚೆನ್ನಾಗಿ ಬಂತು ಇದು ಹಿಂಗೆ ಮಾಡ್ಬೋದಪ್ಪಾ ಈ ತೋಟದಾಗ ಅಂತ ನಾನು ಮಾಡಿದೆ